ನಾನೊಂದು ಅಮೆಜಾನ್ಯಿಂದ ವಿವೋ ಫೋನು ತರಿಸಿದ್ದೆ ಅದು ತರ್ಸೋಕ್ಕೆ ನಮ್ಮ ಚಿಕ್ಕಮ್ಮ ನಮ್ಮ ಚಿಕ್ಕಪ್ಪ ಅವರೆಲ್ಲರೂ ಚೆನ್ನಾಗೈತೆ ಅದನ್ನು ತರ್ಸಮ್ಮ ಅಂತಂದು ಹೇಳಿದ್ರು ಹಾಗಾಗಿ ಅದನ್ನು ತರ್ಸ್ಕೊಂಡಿದ್ದೀನಿ ಅವರುನೂ ಒಂದು ಕರಿಬಣ್ಣದ್ದು ಫೋನ್ ತರ್ಸ್ಕೊಂಡಿದ್ದಾರೆ ಚೆನ್ನಾಗಿ ಅವ್ರದ್ದು ಬಳಕೆಯಾಗೈತೆ ನನಗೂ ಹೇಳಿದ್ರು ಚೆನ್ನಾಗೈತೆ ತಗೋ ಅಂತ ಹೇಳ್ಬಿಟ್ಟು ನಾನು ಅದನ್ನು ಗೋಲ್ಡ್ ಕಲ್ಲರು ತರ್ಸಿದ್ದೀನಿ ವಿವೋ ತುಂಬ ಸಲ ಅದು ಕೆಳಗಡೆಯೆಲ್ಲ ಬಿದ್ದಿದೆ ಮಕ್ಕಳೆಲ್ಲ ಆಟಾಡ್ತಿದ್ದಾರೆ ಆದ್ರುನೂ ಅದೇನು ಅಂದರೆ ಏನೂ ಆಗ್ಲಿಲ್ಲ ತುಂಬ ಚೆನ್ನಾಗಿ ಬಂದಿದೆ ಇದರಲ್ಲಿ ಫೋಟೋ ಅದು ಕ್ಯಾಮ್ರದ್ದು ಬಹಳ ಚೆನ್ನಾಗೈತೆ ಅದರಲ್ಲಿ ಆದರೆ ನನಗೆ ಅದು ಇಷ್ಟ ಆಯಿತು ತಕಂಬಂದ್ಮೇಲುನೂ ಎಷ್ಟೋ ಜನ ಎಲ್ಲ ತುಂಬ ಎಲ್ಲ ಅಂತ ಅಂದರೆ ಸುಮಾರು ಫೋಟೋಸು ವಿಡಿಯೋಸು ಎಲ್ಲ ಇದ್ದಾವೆ ಇದರಲ್ಲಿ ಆದರೂ ಏನೂ ಅಂದರೆ ಏನು ಆಗಿಲ್ಲ ನೀರಲ್ಲೆಲ್ಲ ಬಿದ್ದಿದೆ ಕೆಳಗಡೆಯೆಲ್ಲ ಬಿದ್ದಿದೆ ಎಲ್ಲರೂ ನೋಡಿ ಎಷ್ಟು ಚೆನ್ನಾಗಿದೆ ಎಷ್ಟು ಚೆನ್ನಾಗಿದೆ ಅಂತಂದೆಲ್ಲ ಹೇಳ್ತಾಯಿದ್ದಾರೆ ಆದರೂ ಭಾಳ ಚೆನ್ನಾಗಿ ಬಂದೈತೆ ನನ್ನ ಫೋನು ಇದು ಹಾಗಾಗಿ ಫಸ್ಟ್ಗೆನೇ ನಮ್ಮ ಚಿಕಪ್ಪ ಅವರೆಲ್ಲ ಹೇಳಿದ್ರು ಚೆನ್ನಾಗೈತೆ ತರಿಸು ಅಂತ ಏ ನಾನಾ ನಾನು ಅಮೆಜಾನ್ನಲ್ಲಿ ತರಿಸಲ್ಲ ಅಂಗಡಿಗೆ ಹೋಗಿ ತರ್ತೀನಿ ಅಂತ ಅಂದೆ ಆದರೆ ಬೇಡಮ್ಮ ನಾನು ಹಾಗೆ ತರ್ಸಿರೋದು ಎಷ್ಟು ಚೆನ್ನಾಗೈತೆ ಅಂತ ಹೇಳಿದ್ಮೇಲೆ ನಾನು ಫೋನ್ ಅಮೆಜಾನ್ಯಿಂದ ತರಿಸ್ದೆ ಭಾಳ ಚೆನ್ನಾಗೈತೆ